ಹಲೋ ಹಲೋ ಹಾಂ ಹೇಳಿ ಹೌದು ಶ್ಯಾಮ್ ಶ್ಯಾಮ್ ಮಾತಾಡ್ತಾ ಇರೋದು ಹೇಳಿ ಏನಾಗ್ಬೇಕು ಸರ್ ಕಟಿಂಗ್ ಮಾಡ್ಸಬೇಕಾ ಹಾಂ ಯಾವಾಗ ಅಪ್ಪೋಯಿಂಟ್ಮೆಂಟ್ ತಗೋಂತಿರಾ

ಒಂದು ಕೆರಾಟಿನ್ ಆಗ್ಬೇಕು ನಿಮಗೆ ಮತ್ತು ಫೇಶಿಯಲ್ ಆಗಬೇಕಾ ಆಮೇಲೆ ಇದು ಬೇರೆ ಆಗ್ಬೇಕು ನಿಮಗೆ ಫೇಶಿಯಲು ಕೆರಾಟಿನ್ನು ಮತ್ತು ಹೇರ್ ಕಟಿಂಗ್ ಆಗಬೇಕು ಒಂದು ಥ್ರೀ ಥ್ರೀ ಆ್ಯಂಡ್ ಹಾಫ್ ಅವರ್ ಆಗತ್ತೆ ನಿಮಗೆ ಯಾವಾಗ ಏನು ಫಂಕ್ಷನ್ ಇದೆಯಾ ನಾಳೆಯೇ ಇದೆಯಾ

ಆ ಲೆಕ್ಕದಲ್ಲೇ ಮಾಡಬೇಕು ಈಗ ಸಂಜೆಗೆ ಅಪ್ಪೋಯಿಂಟ್ಮೆಂಟ್ ತಗೊಳ್ರಿ ನಾಲ್ಕುವರೆಗೆ ಆಮೇಲೆ ಅಡ್ವಾನ್ಸ್ ಎಲ್ಲ ನೀವು ಆಮೇಲೆ ಫೋನ್ಪೇ ಆಗಲಿ ಯಾದ್ರಲ್ಲಾಗ್ಲಿ ಪೇ ಮಾಡಿದರಾಯ್ತು ಫಸ್ಟ್ ನೀವು ಹೇರ್ ವಾಶ್ ಮಾಡ್ತೀರಲ್ಲ ಅದು ಸೋಪ್ ಹಾಕೊಬೇಡಿ ಎಣ್ಣೆ ಗಿಣ್ಣೆ ಯಾವುದೂ ತಲೆಗೆ ಹಾಕಬೇಡ್ರಿ ಆಯಿಲ್ ಎಲ್ಲ ಆಮೇಲೆ ಬಂದುಬಿಟ್ಟು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇರತ್ತೆ ನಾಳೆ ಮದುವೆನಾ ಫೇಶಿಯಲ್ ನಿಮಗೆ ಮೂರು ನಾಲ್ಕು ವೈರೈಟಿ ಸಿಕ್ಕಾಪಟ್ಟೆ ವೈರೈಟಿ ಇದೆ ಲಾರಿಯಲ್ ಬೇಕಾದರೆ ಲಾರಿಯಲ್ ಪಪ್ಪಾಯ ಬರತ್ತೆ ಅದರಲ್ಲಿ ಫ್ಲೇವರ್ ಫ್ಲೇವರ್ ಸುಮಾರಷ್ಟು ಸುಮಾರು ಗ್ರೇಪ್ಸ್ ಇದೆ ವೈನ್ ಇದೆ ಸಿಕ್ಕಾಪಟ್ಟೆ ಫ್ಲೇವರ್ ಇದೆ ಅದರಲ್ಲಿ ಯಾವ್ದು ಬೇಕು ಕೆರಾಟಿನಲ್ಲಿ ಲ್ಯಾವೆಂಡರ್ ಇದೆ ಆಮೇಲೆ ಇದು ಬಂದುಬಿಟ್ಟು ಇದ್ರಿದ್ ಇದೆ ಹೇರ್ ಡೈ ಏನಾದರೂ ಆಗಬೇಕಾ ಕಲರ್ಸ್ ಕಲರ್ ಮಾಡ್ತೀರಾ ಕಲರ್ ಏನಾದರೂ ಮಾಡ್ತೀರಾ ಓಕೆ ಓಕೆ ಕಲರ್ ಎಲ್ಲ ಮಾಡ್ಸಬೇಕಂದ್ರೆ ಆಯಿಲ್ ಇರಬಾರ್ದು ತಲೆಯಲ್ಲಿ ಆಯಿಲ್ ಇಲ್ಲಾಂದರೆ ವಾಶ್ ಮಾಡಿ ಕಟ್ ಮಾಡಬೇಕಾಗತ್ತೆ ಇವತ್ತು ನಾಲ್ಕುವರೆ ಏಳು ಗಂಟೆ ನಾಲ್ಕುವರೆಯಿಂದ ಐದುವರೆ ತನಕ ನಿಮ್ಮದು ಅಪ್ಪೋಯಿಂಟ್ಮೆಂಟ್ ತಗೊತಿನಿ ಇದು ಬಂದ್ಬಿಟ್ಟು ಕೆಲವೊಂದು ಇನ್ಸ್ಟ್ರಕ್ಷನ್ ಇರುತ್ತೆ ಟ್ವೆಂಟಿ ಫೋರ್ ಹವರ್ಸ್ ಈ ಸೋಪ್ ಅದ್ಯಾವುದು ಯೂಸ್ ಮಾಡಬಾರ್ದು ಮದುವೆ ಫಂಕ್ಷನ್ನು ಹಾಂ ನಾಲ್ಕುವರೆ ನಿಮಗೆ ಅಪ್ಪೋಯಿಂಟ್ಮೆಂಟ್ ತಗೋತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು